ಶಿವಮೊಗ್ಗದಲ್ಲಿ ಅನೇಕ ಆಕರ್ಷಣೀಯ ಸ್ಥಳಗಳನ್ನು ನಾವು ಕಾಣ್ಬಹುದು ಅದರಲ್ಲಿ ಕೊಡಚಾದ್ರಿ ಒಂದು ಇದು ಬಹುನಿರೀಕ್ಷಿತ ಕೊಡಚಾದ್ರಿ ಚಾರಣ ಅಂತಾನು ಹೇಳ್ಬೋದು ಟ್ರೆಕ್ಕಿಂಗ್ ಮಾಡುವವರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಕೊಡಚಾದ್ರಿಗೆ ಚಾರಣಕ್ಕೆ ಅಂತಾನೇ ಬರ್ತಾರೆ ಕೊಡಚಾದ್ರಿ ಚಾರಣ ಇದು ತುಂಬ ಫೇಮಸ ಸ್ಥಳ ಆಗಿದೆ ಶಿವಮೊಗ್ಗದಲ್ಲಿ ತುಂಬ ಜನರು ಇಲ್ಲಿಗೆ ಭೇಟಿ ಕೊಡ್ತಾರೆ ನೆಕ್ಸ್ಟು ಜೋಗ ಫಾಲ್ಸ ಜೋಗ ಜಲಪಾತ ಇದು ಭಾರತದ ಅತಿ ದೊಡ್ಡ ಜಲಪಾತಗಳಲ್ಲಿ ಒಂದಾಗಿದೆ ನೀರಿನ ಪ್ರಮಾಣ ಮಾನ್ಸೂನ್ ಹವಮಾನದ ಮೇಲೆ ಅವಲಂಬಿತವಾಗಿರ್ತದೆ ಮಾನ್ಸೂನ್ ಸಮಯದಲ್ಲಿ ಇಲ್ಲಿನ ನೀರಿನ ಅಂಶ ಏನುಂಟು ತುಂಬ ಜಾಸ್ತಿ ಆಗ್ತಾ ಇರ್ತದೆ ಇವಾಗ ಯಾರ ಜೊತೆಯಾದ್ರೂ ಕೇಳಿ ಶಿವಮೊಗ್ಗ ಅಂತ ಹೇಳಿದರೆ ಮೊದಲಿಗೆ ಅವ್ರ ಬರೋದು ಮೈಂಡಲ್ಲಿ ಬರೋದು ಜೋಗ ಜಲಪಾತ ಅಂತ ಜೋಗ ಫಾಲ್ಸ್ ಅಂತಾನೆ ಹೇಳ್ತಾರೆ ಅಷ್ಟು ಫೇಮಸ್ ಆಗಿದೆ ಈ ಜೋಗ ಜಲಪಾತ ಶಿವಮೊಗ್ಗದಲ್ಲಿ ನೆಕ್ಸ್ಟ ಕುಂದಾದ್ರಿ ಕುಂದಾದ್ರಿಗೆ ಭೇಟಿ ನೀಡಲು ತುಂಬ ಒಳ್ಳೆ ಇದು ತುಂಬ ಒಳ್ಳೆಯ ಸ್ಥಳ ಆಗಿದೆ ಕುಂದಾದ್ರಿ ಇದು ಆಗುಂಬೆಯ ಸಮೀಪದಲ್ಲಿರುವ ಬೆಟ್ಟ ಆಗಿದೆ ಮತ್ತು ಇಲ್ಲಿ ಜೈನ ದೇವಾಲಯ ಇದೆ ಇಲ್ಲಿ ಕೂಡ ಟ್ರೆಕ್ಕಿಂಗ್ ಮಾಡ್ಬೋದು ತುಂಬ ಜನ ಬರ್ತಾರೆ ಟ್ರೆಕ್ಕಿಂಗ್ ಅಂತಾನೇ ಜೈನ ದೇವಾಲಯವನ್ನು ಹೊಂದಿದೆ ನೆಕ್ಸ್ಟ ಸಕ್ಕರೆಬೈಲು ಆನೆ ಶಿಬಿರ ಅಂತ ಹೇಳ್ತಾರೆ ಇಲ್ಲಿ ಆನೆಗಳ ಸ್ನಾನವನ್ನು ನೋಡುವುದು ಬಹಳ ವಿಶೇಷವಾದ ಅನುಭವ ಇಲ್ಲಿ ತುಂಬ ಆನೆಗಳನ್ನು ಸಾಕಿರ್ತಾರೆ ಅದನ್ನು ನೋಡಲಿಕ್ಕಂತಾನೇ ತುಂಬ ಜನರು ಬರ್ತಾರೆ ಇಲ್ಲಿ ಆನೆ ಸ್ನಾನ ಮಾಡೋದು ನೋಡೋದೇ ಒಂದು ಒಂದು ಒಳ್ಳೆಯ ಅನುಭವ ಅಂತಾನೇ ಹೇಳ್ಬೋದು ನೆಕ್ಸ್ಟು ಕವಲೇದುರ್ಗ ಕೋಟೆ ಇಲ್ಲಿ ಬೆಟ್ಟದ ತುದಿಯನ್ನು ತಲುಪಿದ ನಂತರ ಅದ್ಭುತ ನೋಟವನ್ನು ನೋಡಲಿಕ್ಕೆ ಸಿಕ್ತದೆ ಕವಲೇದುರ್ಗದಲ್ಲಿ ಇದೊಂ ದೊಡ್ಡ ಕೋಟೆಯಾಗಿದೆ ಮತ್ತು ಕೊ ಕೊಡಚಾದ್ರಿ ಬೆಟ್ಟ ಅಂತ ಹೇಳ್ತಾರೆ ಶರಾವತಿ ನದಿ ಉಂಟು ಕೆಳದಿ ದಬ್ಬೆ ಜಲಪಾತ ಭದ್ರಾನದಿ ಯೋಜನೆ ಅಣೆಕಟ್ಟು ಹುಲಿ ಮತ್ತು ಸಿಂಹ ಸಫಾರಿ ಉಂಟು ತುಳಸಿಯ ಅಬ್ಬಿ ಜಲಪಾತ ಲಿಂಗನಮಕ್ಕಿ ಅಣೆಕಟ್ಟು ಹಿಡ್ಲುಮನೆ ಜಲಪಾತ ಹೀಗೆ ನೋಡಲಿಕ್ಕೆ ಹೋದರೆ ತುಂಬ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವಿಲ್ಲಿ ಕಾಣ್ಬೌದು ಶಿವಮೊಗ್ಗ ಇದು ಒಂದು ಪ್ರವಾಸೋದ್ಯಮ ಸ್ಥಳ ಅಂತಾನೇ ಹೇಳ್ಬೌದು ಇಲ್ಲಿ ತುಂಬ ಇಲ್ಲಿಗೆ ತುಂಬ ಜನ ಭೇಟಿ ಕೊಡ್ತಾರೆ ಇಲ್ಲಿ ತುಂಬ ಜಲಪಾತ ಉಂಟು ಹಾಗೆ ಟ್ರೆಕ್ಕಿಂಗ್ ಪ್ಲೇಸಸ್ ಜಾಸ್ತಿ ಇರೋದು ಶಿವಮೊಗ್ಗದಲ್ಲೇ ತುಂಬ ಚಾರಣ ಎಲ್ಲ ಮಾಡಬೇಕಾದ್ರೆ ತುಂಬ ಜನರು ಶಿವಮೊಗ್ಗಕ್ಕೆ ಬರ್ತಾರೆ ಇಲ್ಲಿಯೂ ತುಂಬ ಒಳ್ಳೆಯ ಪ್ಲೇಸ್ಗಳನ್ನು ಕೂಡ ನೋಡ್ಬೌದು ಇದು ಜಲಪಾತ ಟ್ರೆಕ್ಕಿಂಗ್ ಪ್ಲೇಸ ಕೋಟೆ ಏನೆಲ್ಲ ಉಂಟು ಇದು ಪ್ರವಾಸಿಗರನ್ನು ಸೆಳಿಲಿಕ್ಕೆ ಒಂದು ಮುಖ್ಯ ಕಾರಣ ಅಂತಾನೂ ಹೇಳ್ಬೌದು